ನಾವು ಕಥಾಸಾಹಿತ್ಯವನ್ನು ಬರೆಯೋದಕ್ಕೆ ಬಯಸ್ತೀವಿ ಕಥಾಸಾಹಿತ್ಯವನ್ನದ್ದೆಲ್ಲ ಬರೆಯಲು ಇಚ್ಛಿಸುತ್ತದೆ ನಾವು ಕಥಾಸಾಹಿತ್ಯವನ್ನು ಬರ್ಯೋದಕ್ಕೆ ಅತ್ಯಂತ ಪ್ರಿಯ ಪ್ರೀತಿಪಾತ್ರರಾಗಿ ಕಾಯಲು ಕಾಯುತ್ತಿದೆ ಯಾಕಪ್ಪ ಅಂದರೆ ಕಥೆ ಸಾಹಿತ್ಯ ಅತ್ಯಂತ ಮಧುರವಾದಂಥ ಒಂದು ಒಂದು ಬರವಣಿಗೆ ಕೌಶಲ್ಯ ಅನ್ನೋದನ್ನ ನೋಡ್ಬೋದು ಯಾಕಪ್ಪ ಅಂದರೆ ನಮ್ಮ ಈ ಒಂದು ಕನ್ನಡ ಭಾಷೇಲಿ ಕಥೆಗಳನ್ನು ಬರೆಯೋದಾಗಿರ್ಬೋದು ಸಾಹಿತ್ಯವನ್ನು ರಚನೆ ಮಾಡೋದು ಅತ್ಯಂತ ಸುಮಧುರವಾಗಿ ನಾವು ಮ ಏನು ಮಾಡ್ಬೋದು ಬರೀಬೋದು ನನ್ನ ನೆಚ್ಚಿನ ಬರಹಗಾರ ಯಾರಪ್ಪ ಅಂದರೆ ಅದು ಸಿದ್ದಲಿಂಗಯ್ಯ ಆಗಿರ್ಬೋದು ಕುವೆಂಪು ಆಗಿರ್ಬೋದು ದ ರಾ ಬೇಂದ್ರೆ ಆಗಿರ್ಬೋದು ಇವರು ಇವರ ಬರವಣಿಗೆಗಳಿಂದಾಗಿ ನಾವಂತೂ ಪ್ರಭಾವಿತರಾಗಿರೋದನ್ನ ನೋಡ್ಬೋದು ಅವರು ಬರೆಯುವಂಥ ಶೈಲಿ ಮತ್ತು ಬಳಸುವಂಥ ಪದಗಳು ಮತ್ತು ಅವರು ಬಳಸುವಂಥ ಒಂದು ವಾಕ್ಯಗಳು ವಾಕ್ಯರಚನೆ ಇದೆಯಲ್ಲ ಅದು ಅತ್ಯಂತ ಸುಮಧುರವಾಗಿರೋದನ್ನು ನಾವು ನೋಡ್ಬೋದು ಆ ಕಾರಣಕ್ಕಾಗಿ ಅವರ ಒಂದು ಬರಹಗಾರರ ಅವರಿಂದ ನಾನು ಕಲಿತದ್ದು ಸುಮಾರು ಇದೆ ಅಂದರೆ ವಾಕ್ಯರಚನೆನೂ ಕಲಿತಿದ್ದೀನಿ ಪದಬಳಕೆನ ಕಲಿತೀವಿ ಮತ್ತು ಅವರು ಮಾಡುವಂತಹ ಒಂದು ಏನು ಪದಗಳ ಒಂದು ಜೋಡಣೆಯನ್ನು ನಾವು ಕಲಿತೀವಿ ಮತ್ತು ಸಾಹಿತ್ಯ ಅಭಿರುಚಿಯನ್ನು ಕಲಿಯೋದಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನು ನೋಡ್ಬೋದು ನಾವು ಪ್ರಮುಖವಾಗಿ ಕುವೆಂಪುರವರ ಒಂದು ಸಾಹಿತ್ಯ ಅಭಿರುಚಿಯನ್ನು ನೋಡ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ಅಭಿರುಚಿಯನ್ನು ನೋಡ್ಬೋದು ಅವರು ಬಳಸುವಂತಹ ರೀತಿಯಾಗಿರ್ಬೋದು ಪದಗಳನ್ನು ಕನ್ನಡ ಭಾಷೇಲಿ ಅವರು ಬರೆದಿರೋ ಅಂಥ ಕವಿತೆಗಳಾಗಿರ್ಬೋದು ಮತ್ತು ಸಾಹಿತ್ಯ ಕೃತಿಗಳಾಗಿರ್ಬೋದು ಅತ್ಯಂತ ಸುಮಧುರವಾಗಿ ಮೂಡಿ ಬಂದಿರೋದನ್ನು ನಾವು ನೋಡ್ತೀವಿ ಆ ಮೂಲಕ ನಾವು ಬರವಣಿಗೆ ಕೌಶಲ್ಯನ ಕಥಾ ಬರವಣಿಗೆಯನ್ನು ಸಾಹಿತ್ಯ ಬರವಣಿಗೆಯನ್ನು ಕಲಿಯೋದಕ್ಕೆ ಸೂಕ್ತ ರೀತಿಯಲ್ಲಿ ಕಾರಣ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು